ನಾನು ಪ್ರಯಾಣ ಮಾಡೋಕ್ಕೆ ನನ್ನದೇ ಸ್ವಂತ ಕಾರನ್ನು ನಾನು ಯೂಸ್ ಮಾಡ್ತೀನಿ ಏನಕ್ಕೆ ಅಂದರೆ ನನಗೆ ಜಾಸ್ತಿ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ಯೂಸ್ ಮಾಡ್ತಿಲ್ಲ ಏನಕ್ಕೆ ಅಂದರೆ ನಾನು ಈವಾಗ ಬಿಸ್ನೆಸ್ಗೆ ಅನ್ಬಿಟ್ಟು ನಾನು ಔಟ್ ಆಫ್ ಸ್ಟೇಷನು ಇಂಥವಕ್ಕೆಲ್ಲ ಓಡಾಡ್ಬೇಕಾದ್ರೆ ನನಗೆ ಬಸ್ಸಲ್ಲಿ ಹೋಗಕ್ಕಾಗಲ್ಲ ಯಾಕೆ ಅಂದರೆ ಈವಾಗ ಟಾಯ್ಲೆಟೇ ಬಂದು ಅಂದ್ರು ನಾವು ಬಸ್ಸವರಿಗೆ ಯಾವಾಗಲೂ ನಿಲ್ಸಕ್ಕಾಗಲ್ಲ ಮತ್ತೆ ನಾವು ಎಲ್ಲ ಸರಿನೂ ಡ್ರೈವರ್ ಮೇಲೆ ನಂಬಿಕೆ ಇಟ್ಬಿಟ್ಟು ನಾವು ನಿದ್ದೆ ಮಾಡಕ್ಕಾಗಲ್ಲ ನಮ್ಮ ನಮ್ಮ ನಮ್ಮದೇ ಕಾರ್ ಆಗಿದ್ದರೆ ನಾವೇ ಡ್ರೈವಿಂಗು ನಮ್ಮದೇ ಆದ ನಂಬಿಕೆ ಇರುತ್ತೆ ನಮಗೆ ನಾವು ಎಲ್ಲಿಗೆ ಬೇಕಾರ ಹೋಗ್ಬೋದು ಎಲ್ಲಿಗೆ ಬೇಕಾರ ನಾವು ಊಟ ತಿಂಡಿಗೆ ಸ್ಟಾಪ್ ಮಾಡ್ಬೋದು ಈ ರೀತಿ ಸೌಲಭ್ಯಗಳು ನಮ್ಮ ಕಾರಲ್ಲಿ ಸಿಗ್ತವೆ ಈವಾಗ ನಾನು ಕರ್ನಾಟಕದಿಂದ ನಾನು ತಮಿಳ್ನಾನಾಡಿಗೆ ಹೋಗಬೇಕು ಅಂದರೆ ನಾನು ಬಸ್ಸಲ್ಲೋದ್ರೆ ಅವರು ಇಷ್ಟ ಬಂದಿದ್ದ ಕಡೆ ಊಟಕ್ಕೆ ಸ್ಟಾಪ್ ಕೊಡ್ತಾರೆ ಈವಾಗ ನನಗೆ ಅಲ್ಲಿ ಊಟ ಸೆಟ್ಟಾಗಲ್ಲ ಹೋಟಲ್ಗಳ್ದು ಆ ಥರ ಹೋಟಲ್ಗಳಿಗೆಲ್ಲ ನಿಲ್ಸಿ ಬಿಟ್ಟರೆ ನಾವು ಕೇಳಕ್ಕಾಗಲ್ಲ ಡ್ರೈವರನ್ನ ಹೋಗಿ ಇಲ್ಲ ನಮಗೆ ಈ ಹೋಟ್ಲು ಬೇಡ ಚೆನ್ನಾಗಿಲ್ಲ ಬೇರೆ ಹೋಟ್ಲ್ಗೆ ನಿಲ್ಲಿಸಿ ಅಂತ ನಾನು ಒಬ್ಬನೇ ಹೇಳಕ್ಕಾಗಲ್ಲ ಯಾಕೆಂದರೆ ಎಲ್ಲರು ಇರ್ತಾರೆ ನಮ್ಮದೇ ಆದ ಸಪ್ರೇಟ್ ಪ್ರಿಫರೆನ್ಸ್ ಅವರನ್ನ ಕೇಳಲ್ಲ ನಮ್ಮನ್ನು ಆದರೆ ನಾವು ಸ್ವಂತ ಕಾರಲ್ಲಿ ಹೋಗ್ತಿವಂದ್ರೆ ನಮಗೆ ಈ ಹೋಟ್ಲ್ ಇಷ್ಟಾಯಿಲ್ಲಾಂದ್ರೆ ನಾವು ಬೇರೆ ಹೋಟ್ಲಿಗೆ ಹೋಗಿ ನಿಲ್ಸ್ಕೋಬೋದು ಮತ್ತೆ ನಮಗೆ ಇಷ್ಟ ಆಗಬೇಕಾದಾಗ ನಾವು ಸ್ಟಾಪ್ ಮಾಡ್ಬೋದು ಈವಾಗ ನಮಗೆ ಏನಾದರೂ ಟಾಯ್ಲೆಟ್ ಬಂತು ಅಂದರೆ ನಾವು ಸ್ಟಾಪ್ ಮಾಡ್ಕೋಬೋದು ಆದರೆ ಬಸ್ಸಲ್ಲಿ ಹಾಗಾಗಲ್ಲ ನಾವು ಡ್ರೈವರನ್ನ ಕೇಳಬೇಕು ಡ್ರೈವರ್ ಸ್ಟಾಪ್ ಕೊಟ್ಟರೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಈ ರೀತಿ ತೊಂದರೆಗಳು ಬಸ್ಸಲ್ಲಾಗುತ್ತೆ ಮತ್ತೆ ನಾವು ಬಸ್ಸಲ್ಲಿವಾಗ ನಿದ್ದೆ ಮಾಡ್ತಾ ಇರ್ತೀವಿ ಆವಾಗ ನಮ್ಮ ವಸ್ತುಗಳು ಕಳ್ಳತನ ಆಗುವ ಚಾನ್ಸಸ್ ಇರ್ತವೆ ಈ ರೀತಿ ತೊಂದರೆಗಳೆಲ್ಲ ಆಗ್ತವೆ ಆದರೆ ನಮ್ಮ ಸ್ವಂತ ಕಾರಲ್ಲಿ ಹಾಗೆ ಆಗುವುದಿಲ್ಲ ಯಾಕೆಂದರೆ ನಮ್ಮದೇ ಆದ ಜನಗಳಿರ್ತಾರೆ ನಾವು ಯಾವುದೇ ರೀತಿ ನಮ್ಮ ವಸ್ತುಗಳು ಕಳ್ಳತನ ಆಗಕ್ಕೆ ಸಾಧ್ಯ ಇಲ್ಲ ಮತ್ತೆ ನಮ್ಗು ನಮ್ಮ ಡ್ರೈವಿಂಗ್ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ನಮಗೆ ಸೇಫ್ಟಿ ಮುಖ್ಯ ಇರತ್ತೆ ಆದ್ದರಿಂದ ನಮ್ಮ ನಾವೇ ಡ್ರೈವರ್ಗಳು ನಮಗೇ ಗೊತ್ತಿರುತ್ತೆ ನಮ್ಮ ಡ್ರೈವಿಂಗ್ ಸ್ಕಿಲ್ಸ್ ಏನು ಅಂತ ಇದು ನಮ್ಮ ಸೇಫ್ಟಿನ ಕಾಪಾಡುತ್ತೆ ಮತ್ತೆ ಈವಾಗ ನಾವು ಎಲ್ಲಾರ ಔಟ್ ಆಫ್ ಸ್ಟೇಷನ್ ಹೋಗ್ತೀವಂದ್ರೆ ನಾವು ಬಸ್ಸಲ್ಲಿ ಅಮೌಂಟ್ ಕೊಡ್ತೀವಿ ಅದೇ ಅಮೌಂಟು ನಾವು ಗಾಡಿಗೆ ಪೆಟ್ರೋಲು ಡೀಸೆಲ್ ಹಾಕ್ಸ್ಕೊಂಡು ನಾವು ಐದಾರು ಜನ ಹೋಗ್ಬೋದು ಈ ಈ ರೀತಿ ನಾವು ದುಡ್ಡನ್ನು ಉಳಸ್ಬೋದು ಪ್ಲಸ್ ನಾವು ಸಮಯವನ್ನು ಉಳಿಸ್ಬೋದು ಈವಾಗ ನಾವು ಇಲ್ಲಿಂದ ನಾವು ಔಟ್ ಆಫ್ ಸ್ಟೇಷನ್ ತಮಿಳುನಾಡು ಇಂಥವಕ್ಕೆಲ್ಲ ಜಾಗಕ್ಕೆಲ್ಲ ಹೋಗ್ತಿವಂದ್ರೆ ತುಂಬ ಸಮಯ ತಗೋಳುತ್ತೆ ಅದೇ ನಾವು ನಾವು ಸ್ವಂತ ಕಾರ್ನಲ್ಲಿ ಹೋಗಿ ಹೋಗ್ಬೇಕಾದ್ರೆ ಇಲ್ಲಿ ನಾವು ಕಡಿಮೆ ಸಮಯದಲ್ಲಿ ಹೋಗಿ ತಲುಪ್ಬೋದು ಪ್ಲಸ್ ಸೇಫ್ಟಿ ಇರುತ್ತೆ ಕಡಿಮೆ ದುಡ್ಡು ಮತ್ತೆ ನಮಗಿಷ್ಟ ಬಂದಿದ್ದ ಕಡೆ ನಾವು ಊಟಕ್ಕೆ ತಿಂಡಿಗೆ ಎಲ್ಲ ಸ್ಟಾಪ್ ಮಾಡ್ಬೋದು ಈವಾಗ ಬಸ್ಗಳಲ್ಲಿ ಮಹಿಳೆಯರಿಗೆಲ್ಲ ಅಷ್ಟಕ್ಕಷ್ಟೇ ಅವರಿಗೆ ಸುರಕ್ಷತೆ ಇರುತ್ತೆ ಆದರೆ ನಾವು ಸ್ವಂತ ಕಾರಲ್ಲಿ ಮಹಿಳೆಯರನ್ನ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾರ ಹೋಗ್ಬೋದು ಈವಾಗ ನಾವು ಯಾವ್ದಾರ ಈವಾಗ ನಾವು ಬಸ್ಸಲ್ಲಿ ಈಗ ಯಾವ್ದಾರ ಒಂದು ಟೂರಿಷ್ಟ್ ಪ್ಲೇಸ್ಗೆ ಹೋಗಿರ್ತೀವಿ ಅಲ್ಲಿ ನಾವು ವ ಆ ಜಾಗಕ್ಕೆ ಮಾತ್ರ ಹೋಗಕ್ಕೆ ಸಾಧ್ಯ ನಾವು ಸುತ್ತಮುತ್ತ ಹೋಗಿ ತಿರ್ಗಾ ಇನ್ನೊಂದು ಬಸ್ಸನ್ನ ಹಿಡ್ದು ನಾವೆಲ್ಲ ಹೋಗ್ಬೇಕು ಆದರೆ ನಾವು ಸ್ವಂತ ಕಾರಲ್ಲಿ ಹೋದಾಗ ಈವಾಗ ನಾವು ಧರ್ಮಸ್ಥಳ ಹತ್ತಿರ ಹೋಗಿದ್ದರೆ ನಾವಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಈಸಿಯಾಗಿ ಕಾರಲ್ಲೇ ಹೋಗ್ಬಿಡ್ಬೋದು ಮತ್ತೆ ನಾವು ಬೇರೆ ಸುತ್ತಮುತ್ತ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳ್ನ ನೋಡ್ಬೋದು ಈ ಥರದ ನಮ್ಮ ಸ್ವಂತ ವಾಹನದಲ್ಲೇ ತುಂಬ ಅಡ್ವಾಂಟೇಜ್ ಇರೋದ್ರಿಂದ ನಾವು ನಾನು ಜಾಸ್ತಿ ನಾನು ನನ್ನ ಸ್ವಂತ ಕಾರನ್ನೇ ಯೂಸ್ ಮಾಡ್ತೀನಿ ಪ್ರಯಾಣ ಮಾಡೋಕ್ಕೆ